ನಮ್ಮ ತುಮ್ಕೂರು ಜಿಲ್ಲೆಗೂ ತುಂಬ ಜನ ಪ್ರವಾಸಕ್ಕೆ ಅಂತ ಬರ್ತಾರೆ ಆದ್ರೆ ಇಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಜಾಗಗಳು ಇದೆ ನೋಡೋಕ್ಕೆ ಹೇಗೆ ಅಂದರೆ ಡಿ ಡಿ ಹಿಲ್ಸು ಸಿದ್ಗಂಗಾ ಮಠ ಮತ್ತು ಸಿದ್ದಲಿಂಗೇಶ್ವರ ದೇವಸ್ಥಾನ ಚನ್ನಬಸ್ವೇಶ್ವರ ದೇವಸ್ಥಾನ ಈ ಥರ ತುಂಬ ಚೆನ್ನಾಗಿರೋ ಜಾಗಗಳು ಇದೆ ಮತ್ತು ಮಧುಗಿರಿ ಕೋಟೆ ಇದೆ ರಂಗ್ನಾಥ ಸ್ವಾಮಿ ದೇವಸ್ಥಾನ ಇದೆ ಈ ಥರ ತುಂಬ ಸುಮಾರು ಒಳ್ಳೆಯ ಪ್ರವಾಸದ ಪ್ಲೇಸ್ಗಳು ಇದೆ ಆದರೆ ಇಲ್ಲಿ ಜನ್ಗಳ್ಗೆ ಏನಂದರೆ ಏನು ಅವ್ರಿಗೆ ಪ್ರವಾಸಕ್ ಬಂದಾಗ ಏನು ತೊಂದರೆ ಆಗುತ್ತೆ ಅಂದರೆ ಈ ತುಂಬ ಅತಿ ದೊಡ್ಡ ಪ್ರವಾಸ ಜಾಗ ಏನಲ್ಲ ತುಮಕೂರು ಅಂದ್ರು ಒಂದು ತಕ್ಕಮಟ್ಟಕ್ಕೆ ಇದ್ರೂ ಇಲ್ಲಿ ಒಂದು ಸ್ವಲ್ಪ ಟ್ರಾನ್ಸ್ಪೊರ್ಟೇಶನ್ ಪ್ರಾಲಮ್ ಆಗುತ್ತೆ ಇವಾಗ ಡಿ ಡಿ ಹಿಲ್ಸ್ಗೆಲ್ಲ ಓನ್ ವೆಇಕಲಲ್ಲಿ ಹೋದ್ರೆ ನಮಗೆ ತುಂಬ ಚನಾಗಿರುತ್ತೆ ಬಸ್ಸಿಗೆಲ್ಲ ಕಾಯಕ್ಕಾಗೋಲ್ಲ ಎಲ್ಲೋ ಒಂದು ಬಸ್ಸು ಒಂದು ದಿವ್ಸಕ್ಕೆ ಒಂದೋ ಎರಡೋ ಹೋಗುತ್ತೆ ಈ ರೀತಿ ಪ್ರಾಲಮ್ಗಳು ಅದು ಒಂದು ಹೋದರೆ ಅದು ಪಕ್ಕಕ್ ಬೆಟ್ಟದ್ ಪಕ್ಕದಿಂದ ಹೋಗುತ್ತೆ ಬೆಟ್ಟದ ಮೇಲ್ವರ್ಗೂ ಹೋಗಲ್ಲ ಈ ಪ್ರಾಲಮ್ಗಳೆಲ್ಲ ತುಂಬ ಇದೆ ನಮ್ಮ ನಮ್ಮ ತುಮ್ಕೂರು ಜಿಲ್ಲೇಲಿ ಮತ್ತು ತುಂಬ ಅಷ್ಟೊಂದು ಫೆಸಿಲಿಟಿ ಇರೋ ಹೋಟೆಲ್ಗುಳಿಲ್ಲ ಸ್ಟೇ ಆಗಕ್ಕೆ ಈಗ ಎಷ್ಟೊಂದು ಕಡೆ ಇವಾಗ ಚಿಕ್ಕಮಂಗ್ಳೂರು ಮಡಿಕೇರಿ ಈ ಸೈಡೆಲ್ಲಾ ಹೋದ್ರೆ ತುಂಬ ಐ ಕ್ಲಾಸ್ ಹೋಟ್ಲುಗಳು ಹೋಟೆಲ್ಗಳಿರುತ್ತೆ ರೆಸ್ಟೋ ರೆಸ್ಟೋರೆಂಟ್ ಇರುತ್ತೆ ಸ್ಟೇ ಆಗಕ್ಕೆ ಹೋಮ್ಸ್ಟೇಗಳೆಲ್ಲ ಇರುತ್ತೆ ಆದ್ರೆ ಇಲ್ಲಿ ಆ ಥರ ಹೋಮ್ಸ್ಟೇಗಳಿದ್ರುನು ಆ ಥರ ಆ ಲೆವೆಲ್ಲಿಗಿರೋ ಹೋಮ್ಸ್ಟೇಗಳಿಲ್ಲ ಸ್ವಲ್ಪ ಅಡ್ಜೆಸ್ಟ್ ಮಾಡ್ಕೋಬೇಕು ಸಂ ಮೀಡ್ಯಂ ಕ್ಲಾಸಾಗಿರುತ್ತೆ ಈ ಲೋ ಕ್ಲಾಸ್ ಇಲ್ಲಾಂದ್ರು ಮೀಡ್ಯಂ ಕ್ಲಾಸಾಗಿರುತ್ತೆ ಈ ರೀತಿ ಪ್ರಾಬ್ಲಮ್ಗಳಿದೆ ಮತ್ತು ಹವಾಮಾನ ಅಷ್ಟೇ ಏನು ಯಾವಾಗಲೂ ನೆರಳಿರಲ್ಲ ಸ್ವಲ್ಪ ಬಿಸ್ಲುನೂ ಹೊಡಿತಿರುತ್ತೆ ಈ ಥರ ಎಲ್ಲ ಪ್ರಾಲಮ್ ಇರುತ್ತೆ ಮತ್ತು ಊಟ ತಿಂಡಿಗೆ ಅಡ್ಜೆಸ್ಟ್ ಮಾಡ್ಕೋಬೇಕು ಇವಾಗ ನಾರ್ತ್ಕ ಇಲ್ಲಿ ನಾರ್ತ್ ಇಂಡ್ಯನ್ ಫುಡ್ ಸಿಗುತ್ತೆ ಮತ್ತು ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅಷ್ಟೆ ಇವಾಗ ಸ್ವಲ್ಪ ಜನಕ್ಕೆ ಇವಾಗ ನಾರ್ತ್ ಕರ್ನಾಟಕದಿಂದ ಬರೋರ್ಗೆಲ್ಲ ಜೋಳದ ರೊಟ್ಟಿ ಈ ಥರ ಎಲ್ಲ ಸ್ವಲ್ಪ ಕಡಿಮೆ ಆಪ್ಷನ್ಗಳಿದೆ ಇಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಹೋಟ್ಲುಗಳಿಲ್ಲ ಮತ್ತು ಆ ಥರ ಎಲ್ಲ ಫುಡ್ ಸಿಗೋ ಹೋಟೆಲ್ಗಳೇನು ಇಲ್ಲದಿರೋದ್ರಿಂದ ನಮ್ಮ ತುಮ್ಕೂರು ಸ್ಥಳಕ್ಕೆ ಪ್ರವಾಸಿಗರು ಬಂದಾಗ ಈ ಥರ ಪ್ರಾಬ್ಲಮ್ಗಳ್ನ ಜಾಸ್ತಿ ಎದುರಿಸ್ತಾರೆ ಅದನ್ ಬಿಟ್ಟು ಇನ್ಯಾವ ಪ್ರಾಲಮ್ಮು ಇಲ್ಲ ಇನ್ನೆಲ್ಲ ಚೆನ್ನಾಗಿದೆ ಯಾವ್ದೇ ರೀತಿ ತೊಂದರೆ ಏನಿಲ್ಲ ನಮ್ಮ ತುಮ್ಕೂರು ಜಿಲ್ಲೆ ಪ್ರವಾಸದಲ್ಲೂ